ಭಾರತದ ಸಾರಿಗೆ ವ್ಯವಸ್ಥೆ ಅಂದರೆ ನಮ್ಮ ಭಾರತದಲ್ಲಿ ಉತ್ತಮವಾದ ಸಾರಿಗೆ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಕೂಡ ತುಂಬ ಚೆನ್ನಾಗಿದೆ ಭಾರ್ತ ಮಾಡ್ತಕ್ಕಂಥ ಪ್ರಧಾನ ಮೋದಿಯವರು ಮಾಡುವಂಥ ನಮ್ಮ ದೇಶಕ್ಕೆ ಸಹಾಯ ಅಥ್ವ ಅವರು ತಗೋಂಡಿರ್ತಕ್ಕಂಥ ನಿರ್ಧಾರ್ಗಳು ತುಂಬ ಅತ್ಯುತ್ತಮಾಗಿ ಚೆನ್ನಾಗಿದೆ ಅಂತ ನಾನು ಹೇಳೊಕ್ ಇಷ್ಟ ಪಡ್ತೀನಿ ಅಮೇಲೆ ಕರ್ನಾಟಕದಲ್ಲಿ ಕೂಡಾ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಕಾರಣ ಅಂದರೆ ನಮ್ಮ ಈಗಿನ ಮುಖ್ಯಮಂತ್ರಿಗಳ್ ಆಗಿರ್ತಕ್ಕಂಥ ಸಿದ್ಧರಾಮಯ್ಯ ಸರ್ ಅವರು ಕೂಡ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರುವಂಥ ಮಹಿಳೆರಿಗೆ ಸೊ ಉಚಿತ ಪ್ರಯಾಣವನ್ನು ಮಾಡಿದಾರೆ ಸಾರಿಗೆ ತುಂಬ ಚೆನ್ನಾಗಿದೆ ಆಮೇಲೆ ಇದರಿಂದಾಗಿ ಸರ್ಕಾ ನೌಕರರಿಗು ಅಥ್ವ ಅಂದರೆ ಬಸ್ ಕಂಡಕ್ಟ್ರ್ ಆಗ್ಬೋದು ಡ್ರೈವರ್ ಆಗಿರ್ಬೋದು ಮತ್ತು ಬಸ್ಸಲ್ಲಿ ಇರ್ತಕ್ಕಂಥ ಸ್ಟಾಪ್ ಅಂದರೆ ಅದು ನಮ್ಮ ಬಸ್ಸು ವ್ಯವಸ್ಥೆ ಮಾಡಿರ್ತಕ್ಕಂಥ ಸ್ಟಾಪ್ ಬದಿ ಬರುವ ಇದರಿಂದ ಸಂಬಳ ಎಲ್ಲ ಕೊರತೆಯಾಗಿದೆ ಬಾರದ ಇದು ಇವ ಈ ಮಾತಿಗೆ ಸರ್ಕಾರ ಕೂಡ ಅದ್ಕೆ ಉತ್ತರ ಕೊಟ್ಟಿದೆ ಆಮೇಲೆ ಇದುಯಿಂದ ಅನುಕೂಲ ಆಗಿದ್ದು ತುಂಬ ಜನಗಳಿಗೆ ಹೋಗು ಬರಲು ಟ್ರಾವೆಲ್ಸ್ ಅಂತ ಎಲ್ಲದು ಚೆನ್ನಗಾಗಿದೆ ಅಂತ ನಾವು ಹೇಳೊಕ್ ಇಷ್ಟ ಪಡ್ತೀನಿ ಆಮೇಲೆ ಇದೇ ರೀತಿ ಎಲ್ಲ ರಾಜ್ಯದಲ್ಲು ಭಾರತಗಿಂತ ರಾಜ್ಯದಲ್ಲು ಭಾರತ ಅಂದರೆ ನಮಗೆಲ್ಲ ಒಂದೇ ರಾಜ್ಯ ಮಾತ್ರ ಬೇರೆ ಆಗಿರ್ಬೋದು ಅಷ್ಟೇ ಆದರೆ ರಾಜ್ಯದಲ್ಲು ಕೂಡ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣವು ಆಗಬೇಕು ಆಗ ಇಂದ ನಮಗೆ ಅನುಕೂಲ ಆಗುತ್ತೆ ಅಂತ ನನ್ಗೆ ಹೇಳಕ್ ಇಷ್ಟ ಪಡ್ತೀನಿ ತುಂಬ ಸಹಾಯವಾಗುತ್ತದೆ ಇಂದು ಎಂದರೆ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿಲ್ಲ ಯಾಕಂದರೆ ಮೊನ್ನೆ ರೀಸೆಂಟಾಗಿ ನಮ್ಮ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆಗುವಂಥ ಬಸ್ ಸ್ಟ್ಯಾಂಡಲ್ಲಿ ಒಂದು ಮಗು ತಾಯಿ ಇಬ್ಬರು ಹೋಗ್ತಿರುವಾಗ ಅದರಮೇಲೆ ಮಗೂನ ಮೇಲೆ ಬಸ್ಸನ್ನು ಓಡಿಸಿರ್ತಕ್ಕಂಥದ್ದು ದೃಶ್ಯವನ್ನ ನೋಡಿದ್ದೇವೆ ಕ ಗಮನ ಕೂಡ ಬಂದಿದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲರು ತಮ್ಮ ಮಕ್ಕಳನ್ನು ತಾವು ಜವಾಬ್ದಾರಿಯಿಂದ ಬೆಳೆಸ್ಬೇಕು ನೋಡಿಕೊಬೇಕು ಅಂತ ನಾವು ಹೇಳಕ್ ಇಷ್ಟ ಪಡ್ತೀವಿ ಆದರೆ ಅವರು ಚಾಲಕರಾದ್ರೂ ಅವ್ರು ಬಸ್ಟ್ಯಾಂಡ್ ಅಂತ ತಮ್ಮ ಇಷ್ಟ ಬಂದಹಾಗೆ ಹೊಡಿಯೋದಲ್ಲ ಜನಸಾಮ್ಯಾರು ಓಡಾಡ್ತಿರ್ತರೆ ಮೇನ್ ರೋಡಲ್ಲಿ ಅವ್ರೇನು ಅನಿಸಲ್ಲ ಆ ಥರದಲ್ ಹುಷಾರಿಂದ ಓಡಾಡಬೇಕು ಅಂತ ನಾವು ಹೇಳಕ್ ಇಷ್ಟ ಪಡ್ತೀವಿ ಏಕೆಂದರೆ ಮುಂದೆ ಬರಿಹೋದ ಜೀವ ಮತ್ತು ಬರುವುದಿಲ್ಲ ಎಂದು ಹೇಳಕ್ ಇಷ್ಟ ಪಡ್ತೀನಿ ಹಾಗಾಗಿ ತಮ್ಮ ನಿಧಾನವಾಗಿ ಚಾಲನ ಮಾಡಿದರೆ ತಮಗು ತಮ್ಮ ಅಥ್ವ ಕಷ್ಟ ಬಿಟ್ಟು ಬೆಳೆಸುತಿರುವಂಥ ಮಕ್ಕಳು ಒಂದು ಧೈರ್ಯ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಭಾರತ ಸಾರಿಗೆ ವ್ಯವಸ್ಥೆ ಅಂದರೆ ಸಕ್ಕತ್ತಾಗಿ ಇದೆ ನಮ್ಮ ದೇಶ ಇನ್ನೊಂದು ದೇಶಕ್ಕೆ ಮಾದರಿಯಾಗಿದೆ ಅದು ನಮ್ಮ ಪ್ರಧಾನಿ ಮೋದಿಯವರು ಬಂದ ಮೇಲೆ ಅಂತ ಹೇಳ್ತೆ ಸವಾಲುಗಳು ಎದ್ರುಸೋಕಂತ ಅಂದರೆ ಅವಕಾಶಗಳ್ ಏನಂದರೆ ಇತ್ತಿನ ದಿನದಲ್ಲಿ ಸರ್ಕಾರದಿಂದ ಬಂದಿರ್ತಕ್ಕಂಥ ಸಾರ್ವಜನಿಕರಾಗಿರ್ಬೌದು ಅಥ್ವ ಬಸ್ಸಿನವ್ರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಆಗಿಲ್ಲ ಈ ಒಂದು ವ್ಯವಸ್ಥೆಗೆ ಅವರು ಭಾರತ ಸರ್ಕಾರವನ್ನು ಸುತ್ಕೊಂಡು ಮೋದಿ ಆಗಿರ್ತಕ್ಕಂಥವ್ರು ಇನ್ನೊಂದೇನು ಕೆಲವ್ರಿಗೆ ಒಳ್ಳೇದೆ ಮಾಡಬೇಕು ಸರ್ಕಾರ ವ್ಯವಸ್ಥೆ ಮಾಡಬೇಕು ರಾಜ್ಯದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅಥ್ವ ರಾಜ್ಯದ ಉಸ್ತುವಾರಿ ಇಲ್ಲಾಂದರೆ ದೇಶ ಉಸ್ತುವಾರಿ ಆಗಿರ್ತಕ್ಕಂಥವ್ರು ಈ ಒಂದು ನಿಟ್ಟಿನಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಚೆನ್ನಾಗ್ ಮಾಡಿಕೋಬೇಕು ಅದು ಎದುರಿಸ್ತಿರುವ ಸವಾಲುಗಳೆಂದರೆ ಸರಿಯಾದ ರೀತಿ ಸಂಬಳ ಇಲ್ಲ ಯಾವುದೇ ರೀತಿ ಕೆಲ್ಸಗಳನ್ ಅಪ್ಲಿಕೇಶನ್ ಕೊಡ್ತಾಯಿಲ್ಲ ಬೇಗ ಬೇಗ ನೌಕ ನೌಕರರು ಇತರರು ಮನೆಲೆಲ್ಲ ತುಂಬ ಹಾಳಾಗಿದ್ದಾರೆ ಅಂದರೆ ಓದಿಬಿಟ್ಟು ಮನೆಯಲ್ಲೆ ಕೆಲ್ಸ ಇಲ್ಲದೆ ಖಾಲಿ ಕೂತ್ಕಂಡು ಕೃಷಿ ಕಾರ್ಯದಲ್ಲಿ ಈ ಥರದೆಲ್ಲ ಹೋಗ್ತಿದ್ದಾರೆ ಹಂಗಾಗಿ ಆ ಸವಾಲುಗಳು ಹೇಗೆ ತಾವು ಅನುಕೂಲ ಮಾಡಿಕೊಟ್ರೆ ಮುಂದಿನ ಮಕ್ಕಳಿಗೆ ಅವು ಶಾಲಿಗ್ ಹೋಗೋಕ ಅದಕ್ಕೆ ಅನುಕೂಲ ಆಗತ್ತಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ನಿಮಗೆ ಇದು ತುಂಬ ಚೆನ್ನಾಗ್ ಆಗತ್ತಂತ ಹೇಳ್ಬೋದು ರಾಜ್ಯದಲ್ಲಿ ಇದ್ದಂಥ ಕೃಷಿ ಸಂದಾನು ಸಂದರ್ಭ ಇನ್ನೆಲ್ಲೂಇಲ್ಲ ಅಷ್ಟು ಚೆನ್ನಾಗಿ ಅನುಕೂಲ ಮೇಲೆ ಆಗ್ತಾಯಿದೆ ಅಂತ ಹೇಳ್ಬೋದು ಇದರಿಂದ ಆದಂಥ ಮಹಿಳೆಯರಿಗೆ ತುಂಬ ಒಳ್ಳೇದಾಗಿದೆ ಉತ್ತಮ ಕೂಡ ಆಗಿದೆ ಅದೇ ಇನ್ನೊಂದು ಬಾರಿ ನಮ್ಮ ರಾಜ್ಯಕ್ಕೆ ನೀವೇ ಆಗಿ ಅನ್ನೋಅಂಥ ಮಾತನ್ನು ಕೂಡ ಹೇಳ್ತಾ ಇದಾರೆ ಕಾರಣ ಏನಂದರೆ ಅವರಲ್ಲಿ ಇದ್ದಂಥ ಒಳ್ಳೆ ಗುಣದಿಂದ ಸಾರ್ವಜನಿಕರಿಗೆ ಉತ್ತಮವಾಗಿ ಒಳ್ಳೇದಾಗಿದೆ ರಾಜ್ಯದಲ್ಲಿ ಓಡಾಟ ಕೂಡ ಜನ ಸಾಮಾರಿಗೆ ಕಾಣದಿರುವಂತಕ್ಕಂಥ ಸಪೋಸ್ ಈಗ ಹೇಳಬೇಕಂದ್ರೆ ಇಲ್ಲು ಹೋಗ್ಬೇಕು ಅನ್ನೊ ಆಸೆ ಇರುತ್ತೆ ಆಸೆಯಿಂದ ಯಾರು ಎಲ್ಲೂ ಹೊರ್ಗಡೆ ಹೋಗಿರಲ್ಲ ಆ ಆಸೆ ಪ್ರಕಾರ ತಮ್ಮ ಆಸೆಗಳನ್ನು ಬಸ್ಸಿನ ಸಂಚಾರ ಮುಖಾಂತ್ರ ಫ್ರೀ ಬಸ್ಸು ಉಚಿತ ಬಸ್ಸಾಗಿರುವಂಥ ಎಲ್ಲರು ಓಡಾಡೋಕೆ ತುಂಬ ಚೆನ್ನಾಗ್ ಅನುಕೂಲ ಆಗಿದೆ ಇನ್ನು ಕೆಲವ್ರು ಹೇಳ್ತಾರೆ ಸುಮ್ಮನೆ ಹೊಟ್ಟೆ ಕಿಚ್ಚಿಗಾಗಿ ಮಾತಾಡ್ಬೋದು ಅಂತ ಬಟ್ ಆಗಿಲ್ಲ ಕೊಟ್ರಿತಕಂಥ ಸರ್ಕಾರವ ಅವಕಾಶವನ್ನ ತುಂಬ ಚೆನ್ನಾಗ್ ಬಳಸ್ಕೊಂಡ್ ಇದೀವಿ ಯೂಸ್ಫುಲ್ ಆಗಿದೆ ಅಂತಾ ಹೇಳ್ಬೋದು ಇನ್ನು ಈ ಥರ ಹೆಚ್ಚಿನ ಸೌಲಭ್ಯಗಳನ್ನ ಮಹಿಳೆಯರಿಗೆ ಅಥ್ವ ಪುರುಷರಿಗೆ ರಾಜ್ಯಕ್ಕೆ ಅಂತ ಕೊಟ್ಟರೆ ಇನ್ನು ತುಂಬ ಅನುಕೂಲವಾಗುತ್ತೆ ಇದರಿಂದ ಅನಾಥಾಶ್ರಮ್ ಮಕ್ಳನ್ನು ಇರ್ಬೋದು ಇಲ್ಲಾಂದರೆ ವಿದ್ಯಾರ್ಥಿಗುಳು ಆಗಿರ್ಬೋದು ವಯಸ್ಸಾದವ್ರು ಆಗಿರ್ಬೋದು ಇವ್ರಿಗೆಲ್ಲರಿಗು ಅನುಕೂಲ ಆಗಿದೆ ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಇನ್ನು ಮುಂದೆ ಇನ್ನು ಚೆನ್ನಾಗ್ ಅವಕಾಶಗಳಿಗೆ ಬೇಕು ಆಮೇಲೆ ಸವಾಲುಗಳು ಎದುರಿಸ್ತಿರ್ತಂಥ ಕಣ್ ಮೊದ್ಲು ಮೇನ್ ಉಚಿತವಾಗಿ ಕಂಡಕ್ಟ್ರಿಗೆ ಅಥ್ವ ಡ್ರೈವರ್ಗಳಿಗೆ ಸಂಬಳವನ್ನು ಸರಿಯ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅವರು ಪಾಪ ಸ್ಟೈಕ್ ಮುಷ್ಕರ ಅಂತ ಮಾಡ್ತಿದಾರೆ ಮೆಕಾನಿಕ್ಸ್ಗಳಲ್ಲಿ ಅವರು ತುಂಬ ಅವ್ರಿಗು ಸಂಬ್ಳಿಲ್ಲ ಅಂತ ಅವರು ಒದ್ದಾಡ್ತಿದಾರೆ ಸೊ ಇದಕ್ಕೆ ಒಂದು ಸರ್ಕಾರ ಮನವಿ ಮಾಡಿಕೊಟ್ಟು ಅವರಿಗೆ ಸಂಬಳವನ್ನ ಕೊಡಬೇಕು ನಂತರ ಹೆಚ್ಚಿನ ಉತ್ ಉದ್ಯೋಗವ ಅವಕಾಶ ಕೊಡಬೇಕು ಸೊ ಮಹಿಳೆಯರು ಅಥ್ವ ಪುರುಷರು ಆಗಿರಲಿ ಕೆಲ್ಸಿಲ್ಲದೆ ಓದಿಬಿಟ್ಟು ಮನೇಲಿದಾರೆ ಅವರು ಒಂದು ಹೆಚ್ಚಿನ ಸಹಾಯ ಮಾಡಿದ್ರೆ ತಮ್ಗೂ ಒಳ್ಳೆಯ ಅಭಿಪ್ರಾಯ ಅಥ್ವ ಒಂದು ಉದ್ದೇಶ ಆಗುತ್ತೆ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ ಎರಡು ಮುಗಿಸ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್